ಐದು ಮೇ ಎರಡು ಸಾವಿರದ ಹದಿನೈದು ಆರು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಹತ್ತು ಅಕ್ಟೋಬರ್ ಎರಡು ಸಾವಿರದ ಹದಿನಾಲ್ಕು ಒಂದು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಎರಡು ಜನವರಿ ಎರಡು ಸಾವಿರದ ಹನ್ನೆರಡು